ನಮಸ್ಕಾರ ನನ್ನ ಹೆಸ್ರು ಗುರುರಾಜ್ ಅಂತ್ಹೇಳಿ ಈ ಒಂದು ವಿಷಯ ಕೊಟ್ಟಿದ್ದಾರೆ ನನಗೆ ಕೆಲವು ಸಾಂಸ್ಕೃತಿಕ ಪದ್ಧತಿಗಳು ಮೇಲೆ ಶಿಕ್ಷಣ ಹೇಗೆ ಪರಿಣಾಮ ಬೀರಿದೆ ಅಂತೇಳಿ ಈಗ ನಿಜ್ವಾಗಲು ಹೇಳ್ಬೇಕಂದರೆ ಪ್ರತಿಯೊಂದು ಸಾಂಸ್ಕೃತಿಕ ಒಂದು ಪದ್ಧತಿಗಳ ಮೇಲೆ ಶಿಕ್ಷಣದ ಪರಿಣಾಮ ಸಾಕಷ್ಟು ಅದ ಯಾಕಂದ್ರೆ ಈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತು ನಾಲ್ಕರವರೆಗೆ ಇಲ್ಲಿ ಸಾಕಷ್ಟು ಒಂದು ಸಮಾಜದಲ್ಲಿ ಆದಂಥ ಬದಲಾವಣೆಗಳು ಪ್ರತಿ ದಿವಸ ಪ್ರತಿ ದಿವಸ ಏನಾತು ಅಂದರೆ ಮಕ್ಕಳು ಒಂದು ಬೇರೆ ವಿಷಯವನ್ನ ಕಲ್ಕೋತ ಹೊಂಟರು ಬೇರೆ ವಿಷಯಗಳ ಪ್ರಭಾವಕ್ಕೆ ಒಳಗಾಕೊತ ಹೊಂಟರು ಹೌದಾ ಹೀಗಾಗಿ ಆ ಒಂದು ಸನ್ನಿವೇಶ್ದಾಗ ನಮ್ಮ ಸಂಸ್ಕೃತಿಯ ಮೇಲೆ ಆಯಿತು ಆಮೇಲೆ ಶಿಕ್ಷಣದ ಮೇಲೆ ಆಯಿತು ಸಾಕಷ್ಟು ಪರಿಣಾಮಗಳು ಆಕೊತನ ಹೋದವು ಉದಾಹರಣೆಗೆ ನಾನು ಹೇಳ್ಬೇಕಂದರೆ ಸಾಂಸ್ಕೃತಿಕ ಚಟುವಟಿಕೆಗಳಿಂದನು ಕೂಡ ಶಿಕ್ಷಣದ ಮೇಲೆ ಒಂದು ಅದ್ಭುತವಾದ ಪರಿಣಾಮವನ್ನ ಬೀರ್ಲಿಕೆ ಸಾಧ್ಯ ಅದ ಕೆಲ್ವೊಂದು ಉದಾಹರಣೆಗಳನ್ನ ನಾ ಹೇಳ್ಕೊತಾ ಹೋಗ್ತೇನೆ ನಾ ಒಬ್ಬ ರಂಗ ನಿರ್ದೇಶಕ ನಾನು ರಂಗ ಚಟುವಟಿಕೆಗಳನ್ನ ಪ್ರತಿಯೊಂದು ಕಾಲೇಜ್ಗೆ ಪ್ರತಿ ವರ್ಷ ಹೋಗಿ ಮಾಡ್ತೇನೆ ಈ ಒಂದು ವಿಷಯದಲ್ಲಿ ಆ ಮಕ್ಕಳು ಒಂದು ಹೇಗಿರ್ತಾರಪ್ಪ ಫಸ್ಟಿಗೆ ಅಂತೇಳಿದ್ರೆ ಒಂದು ಮಜ ತಮ್ಮ ಅಭ್ಯಾಸ ಏನು ತಾವೇನು ಆಮೇಲೆ ಗೆಳೆಯರ ಗೆಳೆಯರೇ ಜಾಸ್ತಿ ಇಲ್ಲ ಅವ್ರ್ಗೆ ಮೊಬೈಲ್ ಕೈಯೊಳಗ ತಾವು ಸಿಕ್ಕೊಂಬಿಟ್ಟಾರ ನಾ ಹೇಳುದಿಲ್ಲ ಯಾವಾಗಲು ನಮ್ಮ ಕೈಯಲ್ಲಿ ಮೊಬೈಲ್ ಇಲ್ಲ ಇವಾಗ ಮೊಬೈಲ್ ಕೈಯಲ್ಲಿ ನಾವಿದ್ದೇವೆ ಅಂತ್ಹೇಳಿ ಈ ಒಂದು ದುಷ್ಪರಿಣಾಮಗಳು ಹೆಂಗೆ ಅವ್ಕ ಮ್ಯಾಲ ಇಫೆಕ್ಟ್ ಆಗ್ಬಿಟ್ಟಿದಾವ ಅಂತ ಹೇಳಿದ್ರೆ ಮಕ್ಕಳು ಬರೆ ಏಕಾಂತವನ್ನ ಬಯ್ಸ್ಲಿಕತ್ತಾರ ಈಗ ಅವ್ರ್ಗೆ ಜನ್ರ ಜೊತೆ ಸಂಪರ್ಕ ಬೇಕಾಗಿಲ್ಲ ಊಟ ಮೊಬೈಲ್ ನಿದ್ದೆ ಈ ಒಂದು ಮೂರು ಒಂದು ಚಟಕ್ಕೆ ಬಿದ್ದು ಬಿದ್ಬಿಟ್ಟದ್ದಾರ ಹೀಗಾಗಿ ಏನಾಗ್ಲಿಕತ್ತದ ಅಂತ ಹೇಳ್ದ್ರ ಇವತ್ತಿನ ಶಿಕ್ಷಣದ ಮಟ್ಟ ಕೊಲ್ಯಾಪ್ಸ್ ಆಕೋತ ಹೋಗ್ತಾಯಿದೆ ಅಭ್ಯಾಸ ಮಾಡ್ಲಿಕತ್ತಾರ ಅಭ್ಯಾಸ್ದಾಗ ಶಾ ಬ್ರೈನ್ ಶಾರ್ಪ್ ಆಗ್ಲಿಕತದ ಬಟ್ ಅವನ ದೇಹ ಮತ್ತು ಅವನ ಮನಸ್ಸು ಸಂಪೂರ್ಣವಾಗಿ ಕುಸಿತಕ್ಕೆ ಒಳಗಾಗ್ತಾ ಇದೆ ಹೌದಾ ಶಿಕ್ಷಣ ಅನ್ನುದು ಹೆಂಗಿರಬೇಕು ಅಂದಾಗ ನಾನೊಂದು ಕೆಲವೊಂದು ಪ್ರಶ್ನೆಗಳು ನಾನು ಆ್ಯಕ್ಚುಲಿ ನಾನೊಂದು ಒಂದು ಕಾಲೇಜ್ಗೆ ಹೋಗಿದ್ದೆ ಆ ಕಾಲೇಜ್ ಹೆಸರನ್ನ ಹೇಳುದೆ ಬ್ಯಾಡ ಅಲ್ಲೊಂದು ಶ್ರೀನಿಧಿ ಅಂತ ಒಂದು ಹುಡ್ಗಿ ಇದ್ಲು ಆ ಹುಡ್ಗಿ ಆ್ಯಕ್ಚುಲಿ ಸ್ವಲ್ಪ ಕುಬ್ಜ ಅಂದರೆ ಗಿಡ್ಡ ಹುಡ್ಗಿ ಆಕಿ ಬಿ ಎಸ್ ಸಿ ಫಸ್ಟ್ ಇಯರ್ಗೆ ಅಡ್ಮಿಶನ್ ಮಾಡ್ಸಿದ್ಲು ನನಗೆ ರಂಗ ತರಬೇತಿಗೆ ನನ್ನ ಅಲ್ಲಿ ಕರ್ದಿದ್ದರು ಒಂದು ಕಾಂಪಿಟಿಶನ್ ಸಲ್ವಾಗಿ ಕರ್ದಿದ್ದರು ಅವ್ಳ್ಗೆ ಸೋಡಾ ಗ್ಲಾಸು ಎಲ್ಲರ್ನ ನೋಡಿದ್ರೆ ಹೆದ್ರ್ತಿದ್ಲು ಅವಳು ನಾನು ಹೋದ ಮ್ಯಾಲೆ ನಾ ಆಕಿಗೆ ಆಕಿಗೆ ಒಂದು ಸೊಲ್ಪ ಕ್ಯಾರೆಕ್ಟರ್ ವಾಯ್ಸ್ ನಾನು ನೋಡ್ದಾಗ ನನ್ಗ ಆಕಿ ಏನೋ ಸ್ಪೆಷಲ್ ಅನ್ಸಿದ್ಲು ಆ ಗಿಡ್ಡ ಮ ದೇಹ ಮತ್ತು ಆಕಿಗೆ ಸೋಡಾ ಗ್ಲಾಸ್ ಇದು ಓಕೆ ಈಕಿನ ಮೇಯ್ನ್ ಆ್ಯಕ್ಟರ್ ಆಗಿದ್ದು ನಾನು ತೊಗೊಬೋದು ಅಂತ್ಹೇಳಿ ನಾನು ಸುಮಾರು ಹದಿನೈದು ದಿವ್ಸದ ಮಟ್ಟ ನಾನು ಆಕಿಗೆ ರಂಗ ತರಬೇತಿ ಮಾಡಿದೆ ಎಲ್ಲಾ ಒಂದು ಸುಮಾರು ಹದಿನೈದು ಇಪ್ಪತ್ತು ಜನ ಇದ್ದರು ಅದ್ರಲ್ಲಿ ಆಕಿಗೆ ಸ್ಪೆಷಲ್ಲಾಗಿ ಹೊತ್ತು ಕೊಟ್ಟೆ ಯಾಕಂದರೆ ಆಕಿ ಒಳಗೆ ಭಯ ಅನ್ನೋದು ಭಾಳ ತುಂಬಿತ್ತು ಆ ಭಯ ಅನ್ನ ತೆಗಿಲಿಕ್ಕೆ ಯಾವ ಯಾವ ಕ್ಲಾಸ್ ಹೇಳಿದರೂ ಅದು ಸಾಧ್ಯಯಿಲ್ಲ ರಂಗ ತರಬೇತಿಯಿಂದ ಅದು ಸಾಧ್ಯ ಅನ್ನುದು ನನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿರುವಂಥ ಸತ್ಯ ನಾನು ಕೆಲವೊಂದು ನಮ್ಮ ಗುರುಗಳು ಹೇಳಿರುವಂಥ ರಂಗ ಚಟುವಟಿಕೆಗಳಲ್ಲಿ ಆಕಿನ ತೊಡ್ಗಸ್ಕೊತಾ ಬಂದೆ ತೊಡ್ಗಸ್ಕೊತಾ ಬಂದೆ ಸುಮಾರು ಐದು ಆರು ದಿನದಲ್ಲಿ ಅವ್ಳು ಅವ್ಳ್ಗ ಇರೋ ಭಯ ಅನ್ನದು ಹೊರಗಡೆ ಹೊಂಟ್ತು ಆ ಭಯ ಹೊರಗಡೆ ಯಾವಾಗ ಹೋಗ್ಲಿಕತ್ತು ಅವಾಗ ನಾನು ಆಕಿಗೆ ಆ ಧೈರ್ಯವನ್ನ ತುಂಬ್ಲಿಕತ್ತೆ

ಆಗ ಆಕಿ ಒಳಗೆ ಒಂದು ಅದ್ಭುತವಾದ ಪರಿವರ್ತನೆ ಆಯಿತು ಆ ಕಾಲೇಜಿನ ಮೆಚ್ಚಿಸುವಂಥ ಅಭಿನಯವನ್ನ ಆಕಿ ಮಾಡಲಿಕ್ಕೆ ಶುರು ಮಾಡ್ಬಿಟ್ಲು ಅವಾಗ ಶ್ರೀನಿಧಿ ಬಿ ಎಸ್ ಸಿ ಫಸ್ಟ್ ಇಯರು ಬಿ ಎಸ್ ಸಿ ಫೋರ್ತ್ ಇಯರ್ ಇದ್ದೋರು ಆಕಿನ ಏನು ರ್ಯಾಗಿಂಗ್ ಮಾಡ್ತಿದ್ದರು ಕಾಡಸ್ತಿದ್ದರು ಬಿ ಎಸ್ ಸಿ ಥರ್ಡ್ ಇಯರ್ ಅವ್ರು ಆಕಿನ ಕಾಡಸ್ತಿದ್ದರು ಬಿ ಎಸ್ ಸಿ ಟುದವ್ರ್ ಆಕಿನ ಏನು ಕಾಡಸ್ತಿದ್ದರು ಆಕಿಗೆ ಅಲ್ಟಿಮೇಟ್ಲಿ ಆಟೊಮ್ಯಾಟಿಕ್ಲಿ ಏನು ಮಾಡ್ಲಿಕತ್ರಂದರೆ ಆಕಿಗೆ ಒಂದು ಗೌರವವನ್ನ ಕೊಡ್ಲಿಕ್ಕೆ ಶುರು ಮಾಡ್ಬಿಟ್ಟರು ಯಾಕಪ್ಪ ಗೌರವ ಕೊಡಾಕತ್ರು ಅಂತ ಹೇಳಿದ್ರ ಓಕೆ ಶ್ರೀನಿಧಿ ಅಂದ್ರ ನಮ್ಮ ಕಾಲೇಜದ ಒಂದು ಒಂದು ಅದ್ಭುತ ವಸ್ತು ಅದು ಅದ್ಭುತ ಜೀವ ಅನ್ನದು ಯಾಕೆ ಆತು ಆ ರಂಗ ಚಟುವಟಿಕೆಯಿಂದ ಆಯಿತು ಹೌದಾ ಆಕಿ ಕಾಮಿಡಿ ರೋಲ್ಗಳ್ನ ಮಾಡಾಕತ್ಲು ಆಕಿ ಕ್ರೌರ್ಯವನ್ನ ಛನ್ನಂಗ್ ತೋರ್ಸಾಕತ್ಲು ಮಾತಾಡಲಿಕ್ಕೆ ಬರ್ಲಾರ್ದಂತ ಒಂದು ಹುಡುಗಿ ಆ ರಂಗ ತರಬೇತಿಯಿಂದ ಮಾತಾಡುದನ್ನ ಕಲ್ತು ಬಿಟ್ಳು ಅವ್ರ ಪೇರೆಂಟ್ಸ್ ಬಂದರು ಒಂದು ಸಲ ನನ್ನ ಭೇಟಿಯಾಗ್ಲಿಕ್ಕೆ ಅವಾಗ ಅಂದರು ಸರ್ ಈಕಿ ಹಿಂಗೆ ಮಾಡ್ತಾಳ ಹಿಂಗೆ ಮಾತಾಡ್ತಾಳೆ ಅನ್ನದು ನಮಗೆ ಇನ್ನ ಗೊತ್ತಿದ್ದಿರಲಿಲ್ಲ ಅಂದ್ರೆ ತಮ್ಮ ಮಕ್ಕಳ ಒಂದು ಶಕ್ತಿಯನ್ನ ತಂದೆ ತಾಯಿನು ಗುರುತಿಸ್ಲಿಕ್ಕೆ ಹೋಗ್ವಲ್ರು ಅಂತ ಟೈಮ್ನಲ್ಲಿ ನಾವು ಇವಾಗ ಫೇಸ್ಬುಕ್ಕು ಯೂಟೂಬು ಆಮೇಲೆ ಯಾವ್ದು ಅದು ಇನ್ಸ್ಟಾಗ್ರಾಮ್ ಅಂತ್ಹೇಳಿ ಮಕ್ಕಳನ್ನ ಅದ್ರೊಳಗ ಹೋಗಿಸಿಬಿಟ್ಟಿದೇವೆ ನಾವು ಬೇರೆ ಅವ್ರ ಮಾಡಿದ್ದನ್ನ ನೋಡಿ ನಾವು ಪ್ರಭಾವಿತ್ರು ಆಗ್ಲಿಕತ್ತೇವಿ ನಮ್ಮೊಳಗೆ ಏನು ಶಕ್ತಿ ಅದ ಅನ್ನುದು ಈ ಒಂದು ಸಮಾಜಕ್ಕೆ ನಾವು ಗುರುತು ಮಾಡಾಕತಿಲ್ಲ ಅದು ಈ ಶಿಕ್ಷಣ ವ್ಯವಸ್ಥೆಯ ದುರಂತ ಅಂತ ನಾ ಹೇಳ್ತೇನೆ ಹೌದಾ ಆಮೇಲೆ ಶಿಕ್ಷಣದಿಂದ ಸಾಂಸ್ಕೃತಿಕ ಇದ್ರ ಮೇಲೆ ಏನು ಪರಿಣಾಮ ಬಿದ್ದದೆ ಗೊತ್ತಿಲ್ಲ ಬಟ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಶಿಕ್ಷಣ ವ್ಯವಸ್ಥೆಲಿ ಒಂದು ಕ್ರಾಂತಿಯನ್ನ ತರ್ಬೋದು ಅನ್ನೋದು ನನ್ನ ಸಿದ್ಧಾಂತ ಆಮೇಲೆ ಏನಾಯಿತು ಅದೇ ಒಂದು ಕಾಲೇಜ್ ಹುಡ್ಗಿನ ಒಂದು ನ್ಯಾಷ್ನಲ್ ಲೆವಲ್ ಒಂದು ಡ್ರಾಮಾ ಕಾಂಪಟೇಶನಲ್ಲಿ ನಾವು ಒಯ್ದು ತಂದು ನಿಂತ್ಸ್ದಾಗ ಆಕಿಗೆ ಬೆಸ್ಟ್ ಆ್ಯಕ್ಟ್ರಸ್ ಅವಾರ್ಡ್ ಸಿಕ್ತು ಇದು ಆ ರಂಗ ತರಬೇತಿಗೆ ಇರುವಂತಹ ಶಕ್ತಿ ಅದು ನಿರ್ದೇಶಕನಾಗಿ ನಾನು ನನ್ಗೆ ಅದ್ರದ್ದು ಯಾವುದೇ ಗೌರವಗಳು ನಂಗೆ ಬೇಕಾಗಿಲ್ಲ ಬಟ್ ಏನಂತ ಹೇಳಿದರೆ ಆ ಒಂದು ಆ ರಂಗ ಭೂಮಿಯಲ್ಲಿ ಇರುವಂತಹ ಒಂದು ಸ್ಪಾರ್ಕ್ ಏನಿದ್ಯಲ್ಲ ಆ ಒಂದು ಶಕ್ತಿ ಏನದಲ್ಲ ಆಕಿ ಮೂಲಕ ಅದು ಹೊರಗೆ ಬಂತು ಹೀಗಾಗಿ ನಾನು ದಯವಿಟ್ಟು ನಾನು ಪ್ರತಿ ಒಬ್ಬರಲ್ಲೂ ಒಂದು ವಿನಂತಿ ಮಾಡ್ಕೊತೇನೆ ಮಕ್ಕಳು ಅಕಸ್ಮಾತು ನಾಟಕ ಮಾಡಲಿಕ್ಕೆ ಹೊಂಟ್ರ ಏಯ್ ಅದ್ನ ಏನು ಮಾಡ್ತಿ ಅಭ್ಯಾಸ ಮಾಡಿ ಅಂತ ಹೇಳುವಂಥ ಪೇರೆಂಟ್ಸ್ಗಳು ಭಾಳ ಮಂದಿ ಅದಾರ ಬಟ್ ಆ ನಾಟಕದಲ್ಲಿ ಆ ಮಗು ಬರೆ ಒಂದು ಪಾತ್ರವನ್ನ ಕಲಿಯೋದಿಲ್ಲ ಅಲ್ಲಿ ಸುಮಾರು ಹತ್ತು ಜನ ಒಂದು ರೋಲ್ಗಳ್ನ ಮಾಡ್ತಿದ್ರ ಹತ್ತು ಪಾತ್ರಗಳನ್ನ ತನ್ನೊಳಗ ಗೊತ್ತಾಗ್ಲಾರ್ದಂಗ ಅಳ್ವಡ್ಸ್ಕೊತೈತಿ ಹೌದಾ ಈ ಒಂದು ಅಳವಡಿಕೆ ಅನ್ನೋದು ಏನು ಐತಲ್ಲ ಇವತ್ತಿನ ಕಾಲಕ್ಕೆ ಬೇಕಾಗಿರೋವಂಥ ಒಂದು ದೊಡ್ಡ ಪ್ರಮುಖವಾದ ವಸ್ತು ಅದನ್ನ ನಾವು ನೆಗ್ಲೆಟ್ ಮಾಡಿ ಹೌದಾ ಮಕ್ಕಳಿಗೆ ಬರೆ ಅಭ್ಯಾಸ ಬರೆ ಮೊಬೈಲ ಆನ್ಲೈನ್ ಎಜುಕೇಶನು ಇವ್ನೆಲ್ಲ ಹೇಳಿ ಮಕ್ಕಳು ಮನಸನ್ನ ನಾವು ಕೆಡ್ಸೋ ಬದ್ಲು ಹೌದಾ ಅವ್ಕ ಒಂದು ಚೈತನ್ಯಕಾರಿಯಾಗಿರುವಂಥ ಚೇತೋಹಾರಿಯಾಗಿರುವಂಥ ಜೀವಂತ ಕಲೆಗಳು ಪ್ರದರ್ಶನ ಕಲೆಗಳನ್ನ ನಾವು ಕಲಿಸ್ದಾಗ ಅವು ಮುಂದ ಏನಂದ್ರ ಒಂದು ಮನುಷ್ಯಾಗ ಹುಟ್ಲಿಕ್ಕೆ ಸಾಧ್ಯದ ನಾವು ಇವತ್ತಿನ ಮಕ್ಕಳನ್ನ ಮನುಷ್ಯ ಮಾಡಾಕತ್ತಿಲ್ಲ ಮಷಿನ್ ಮಾಡ್ಲಿಕತ್ತೇವಿ ಯಾಕೆ ಮಷಿನ್ ಮಾಡ್ಲಿಕತ್ತೇವಿ ಏನು ಬೇಕು ತಂದೆ ತಾಯಿಗೆ ಮಗ ಒಂದು ಏನೋ ನೌಕ್ರಿ ಹಿಡಿಬೇಕು ಹೌದಾ ಅವ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಮುಗಿತು ಒಂದು ಬದುಕು ಅನ್ನೋದು ಮುಗಿತು ಆ ಭಗ್ವಂತ ಕೊಟ್ಟಿರುವಂಥ ಈ ಅದು ಇಷ್ಟು ಅದ್ಭುತವಾದ ಜೀವನವನ್ನ ಸಣ್ಣ ಒಂದು ಆಸೆಗೆ ನಾವು ಯಾವತ್ತು ಐತಲ್ಲ ಮಕ್ಕಳನ್ನ ಬಲಿ ಕೊಡ್ಬಾರದು ಹೌದಾ ಮಕ್ಕಳ್ಗೆ ಒಂದು ವ್ಯಕ್ತಿತ್ವ ವಿಕಸನವನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು ಹಾಗೆ ಮಾಡ್ದೆ ಇದ್ದ ಪಕ್ಷದಲ್ಲಿ ಮಕ್ಳು ಏನಾಗಿ ಬಿಡ್ತಾವ ಅಂತ ಹೇಳ್ದ್ರೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿ ಐತಲ್ಲ ಅವ್ಕುರ್ ಜೀವನವನ್ನ ಕಳಿತಾರ ಆಮೇಲೆ ನನ್ನ ಒಂದು ಅಭಿಪ್ರಾಯ ಹೇಳ್ತೀನಿ ಸಾಂಸ್ಕೃತಿಕ ಪದ್ಧತಿಗಳ ಮೇಲೆ ಶಿಕ್ಷಣದ ಪರಿಣಾಮ ಮತ್ತು ಶಿಕ್ಷಣದಿಂದ ಸಾಂಸ್ಕೃತಿಕ ಪದ್ಧತಿ ಮೇಲೆ ಪರಿಣಾಮ ಹೌದಾ ಇವು ಎರಡೂನು ಐತಲ್ಲ ಇವಾಗ ಸದ್ಯ ಆಗ್ತಿರುವಂಥ ಸತ್ಯ ಹೌದಾ ಅದನ್ನ ಪ್ರತಿಯೊಬ್ಬರು ಒಪ್ಕೊಬೇಕು ಸಾಂಸ್ಕೃತಿಕ ಪದ್ಧತಿಗಳಿಂದ ಐತಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರ್ಣೆಗಳನ್ನ ತರ್ಬವ್ದು ಹೌದಾ ಇಷ್ಟು ಹೇಳಿ ನನ್ನ ಎರಡು ಮಾತನ್ನ ಮುಗ್ಸ್ತೇನೆ ನಮಸ್ಕಾರ